ಈಗಾ ನಾನೂ ದುಬೈಗೆ ನಮ್ಮ ಫ್ಯಾಮ್ಲಿದವರೆಲ್ಲ ತ ಕರ್ಕೊಂಡು ದುಬೈಗೆ ಫ್ಯಾಮ್ಲಿ ಟ್ರಿಪ್ ಹೋಗರಲ್ಲತ್ತಿದ್ದೆವು ಈಗ ನಾವು ನಾಲ್ಕು ವರ್ಷ ದುಬೈದಾಗ ಕೆಲಸ ಮಾಡಿದ ಅಲ್ಲಿಂದು ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ದ ತೊಗೊಂಡು ಬಂದು ಎಲ್ಲರಿಗೆ ತೋರಿಸ್ದಾ ಏಳು ಬಾರಿ ಜಾಗ ಅದು ನಾವು ಎಷ್ಟು ಕ್ಲೀನ್ ಅದಾ ಎಷ್ಟು ದೊಡ್ದ ದೊಡ್ಡ ಬಿಲ್ಡಿಂಗ್ ಅವಾ ನೀ ಯಾರ ಕರ್ಕೊಂಡು ಹೋಗಲ್ಲಿ ಏನಿಲ್ಲ ಒಂದ್ಸಲಿಯಾರ ಕರ್ಕೊಂಡು ಹೋಗು ನಮ್ದು ಭೀ ಆಸೆಯಿದೆ ದುಬೈ ನೋಡೋದು ಅಂತಲತ್ತರು ಮನೆ ಮಂದಿಯೆಲ್ಲ ಪಾಪ ಲತ್ತ್ರು ಆಗ ನಾನು ಈಗ ಬ್ಯಾಬಿ ಕೆಲ್ಸದ ಮ್ಯಾಗಿಲ್ಲ ಹಾಗೆ ಹಾಗೆ ದುಬೈಗೆ ಹೋಗಿರಿ ದುಬೈಗೆ ಹೋಗಿರಿ ಅವ್ರಿಗೆ ಭೀ ನೋಡ್ದಂತಾಗ್ತದ ಅಂತಂತ ಕರ್ಕೊಂಡು ಅವ್ರಿಗೆ ಬೀಗ ಕರ್ಕೊಂಡು ಹೊಲದ್ದೇ ಈಗ ದುಬೈಗೆ ಹೋಗಲ್ಲ ಅಂತಂದು ಈಗ ಪಂದ್ರಹ ತಾರೀಕಿಗೆ ಫ್ಲೈಟ್ ಅದ ನಮ್ಮದು ಪಂದ್ರಹ ತಾರೀಕು ಫ್ಲೈಟ್ ಅದಾ ಇವತ್ತಿಗೆ ಯಾರಾದಾ ಇಲ್ಲಿಂದಾಗೆ ಇವತ್ತು ಬುಕ್ ಮಾಡಿದೆ ಕ್ಯಾಬು ಅವತ್ತೂ ಕರೆಕ್ಟ್ ಟೈಮಿಗೆ ಅಲ್ಲಿ ಇರಬೇಕಾಗ್ತದೆ ಅವತ್ತು ಫ್ಲೈಟ್ ಅದಾ ನಮ್ಮ ಮಮ್ಮಿ ಪಪ್ಪಾ ಬೇರೆಯೆ ಮೊ ಜರಾ ಏಜ್ ಆದರರ ಅವ್ರಿಗೆ ಹಳ್ಳ ಹೋಗ್ಬೇಕಾಯ್ತದ ಗಿಜ್ಕಿ ಗಿಜ್ಕಿದಾಗೆಲ್ಲ ಹಳ್ಳ ಹೋಗ್ಬೇಕಾಯ್ತದ ಮತ್ತು ಸ್ಪೀಡ್ ಹೋಯ್ದ್ರ ಅವ್ರು ಒಲ್ಲಾಗ್ತಾರಾ ಅದಕ್ಕೆ ಇವತ್ತು ಬುಕ್ ಮಾಡಿದೆ ಆವತ್ತು ನಿನಗೆ ಏಟು ಬರಲಿಕ್ಕೆ ಆಗ್ತದೆ ಮುಂಜಾನೆ ಜಲ್ದಿನೆ ಬರ್ಬೇಕಾಯ್ತದ ಇಲ್ಲಿಂದೂ ಹೈದರಾಬಾದ್ಗೆ ಹೋಗಿ ಹೈದರಾಬಾದ್ಗೆ ಹೋಗಿ ಫ್ಲೈಟ್ ಹಿಡ್ಕೊ ಹೋಗ್ಬೇಕಾಯ್ತದ ಇಲ್ಲಿಂದ ಹೈದರಾಬಾದ್ ಹೋಗ್ಲಿಕ್ಕೆ ತಡ ಆಯ್ತದ ಜಲ್ದಿ ಬಂದರು ಏನಾಯ್ತದ ಅಂತಂದ್ರೆ ಇಲ್ಲಿಂದ ತೊಡೇ ತಡಮಾಡೋ ತ ಜಲ್ದಿ ಸ್ಲೋ ಇದ್ರೂ ಭೀ ಹೈದರಾಬಾದ್ಗೆ ಜಲ್ದಿ ಇದಾಯ್ತೆವು ಅಲ್ಲಿ ಹೋಗಿ ಎರಡು ಗಂಟೆ ನಿಂದು ಫ್ಲೈಟ್ ಫ್ಲೈಟ್ಸಲ್ಲಿ ಇನ್ನು ಎರಡು ಗಂಟೆ ನಿಂದಿರ್ಬೇಕು ಭೀ ಆಯ್ತದಾ ಏರ್ಪೋರ್ಟ್ದಾಗ ಎರಡು ಗಂಟೆ ಇರ್ಬೇಕಾಯ್ತದ ಫ್ಲೈಟಿಗೆ ಬರ್ಲಿಕ್ಕೆ ಅದಕ್ಕೆ ಇಲ್ಲಿಂದ ಮುಂಜಾನೆ ಬಿಟ್ರೆ ಅಲ್ಲಿ ಮಧ್ಯಾಹ್ನ ತನಕ ಹೋಗ್ತೇವೆ ಮ ಹೊತ್ತು ಮಧ್ಯಾಹ್ನ ಹೋಗಿ ಆರು ಗಂಟೆಗೆ ಫ್ಲೈಟ್ ಅದ ಅಲ್ಲಿ ಅದ್ರ ಸಲಿಂದಾ ನಿಮ್ಮ ಮುಂಜಾನೆ ಎಷ್ಟಕ್ಕೆ ಬರ್ಲಿಕ್ಕೆ ಜಲ್ದಿ ಬರ್ಲಿಕ್ಕೆ ಇದ್ದರು ಹೇಳಿರಿ ಮುಂಜಾನೆ ಬಂದು ಕರ್ಕೊಂಡು ಹೋಗ್ಬೇಕಾಯ್ತದ ಹಳ್ಳಿಗೆ ಹೋ ಹಳ್ಳಿಗೆ ಹೋಗ್ಬೇಕಾಯ್ತದ ಹಳ್ಳಿಗೆ ಹೋ ಅಲ್ಲಿ ಹೋ ಅಲ್ಲಿ ಹೋಗಿ ಎರಡು ಗಂಟೆ ನಿಂದಿರ್ಬೇಕಾಯ್ತದ ಅದ್ಸಲಿಂದೆ ಇವತ್ತು ಬುಕ್ ಮಾಡಿದೆ ಹೆಂಗೆ ಮುಂಜಾನೆ ಜಲ್ದಿ ಬರ್ಬೇಕಾಯ್ತದ ನೋಡ್ರಿ ಮುಂಜಾನೆ ಎಂಟಕ್ಕೆ ಬಂದೆವು ಅಂತಂದ್ರೆ ಬಲ್ಲಿಬ್ಯಾ ಮತ್ತು ಲಗೇಜ್ ಗಿಗೇಜ್ ಚೆಕ್ ಮಾಡೋಕ್ಕೆಲ್ಲ ಇನ್ನೂ ಟಮ್ ಟೈಮ್ ಆಯ್ತದಾ ಅದಕ್ಕೆ ಇಲ್ಲಿಂದ ಮುಂಜಾನೆ ಜಲ್ದಿ ಬಿಡ್ಬೇಕಾಯ್ತದ ಇಲ್ಲಿಂದೂ ಇಲ್ಲಿಂದೂ ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ಮೂರು ನಾಲ್ಕು ಗಂಟೆ ಹತ್ತದ ಅಂದ ಹತ್ಜರ ಹಳ್ಳೋಕಾಳಿ ಮತ್ತು ಇನ್ನೊಂದು ಜರ ಟೈಮ್ ಆಯ್ತದ ಅದ್ರ ಸಲಿಂದ್ ಏನಾಯ್ತದ ಅಂತಂದ್ರೆ ಜರ ಮುಂಜಾನೆ ಜಲ್ದಿ ಬಂದರ ಅಲ್ಲಿಗೆ ಟೈಮಿಗೆ ಮುಟ್ತೇವೆ ಅಲ್ಲಿ ಲಗೇಜ್ ಚೆಕ್ ಮಾಡ್ಕೊಂಡು ಅಲ್ಲಿ ಏರ್ಪೋರ್ಟ್ದಾಗ ಭೀ ಎರಡು ಗಂಟೆ ಟೈಮ್ ಆಯ್ತು ಅಂದ್ರು ಭೀ ಫ್ಲೈಟ್ ಸಿಗ್ತದ ಅದ್ರ ಸಲಿಂದೆ ಈಗ ನಿಮ್ಗೆ ಮುಂಜಾನೆ ಜಲ್ದಿ ಬರ್ಲಿಕ್ಕಾದ್ರೆ ಹೇಳಿರಿ ಹೆಂಗಾಯ್ತದ ನೋಡಿರಿ ಮತ್ತು ಆವತ್ತು ಈಗ ಬುಕ್ ಮಾಡಿ ಬುಕ್ ಮಾಡಿದೆ ಮುಂಜಾನೆ ಜಲ್ದಿ ಬಂದ್ರೆ ಟೀಕ್ ಅದಾ ಯಾಕಂದ್ರೆ ಮತ್ತಡ ಆಯಿತು ಮತ್ತೆ ಫ್ಲೈಟ್ ಗೀಟ್ ಮಿಸ್ ಆಯಿತು ಅಂತಂದ್ರೆ ಮತ್ತೆ ಮನಿಯಂಗೆ ನನಗೆ ಬೈತವಾ ಅದ್ರ ಸಲಿಂದೆ ಮುಂಜಾನೆ ಜಲ್ದಿ ಬರ್ಬೇಕಿದೆ ಮತ್ತು ಸ್ಪೀಡ್ ಗೀಡ್ ಹೋಗಂಗಿಲ್ಲ ನೋಡಿರಿ ಹಳ್ಳಿಗೆ ಹೋಗ್ಬೇಕಾಯ್ತದ ಗಿಜ್ಕಿ ಗಿಜ್ಕಿ ಇದ್ದೋ ಅಂತಂದು ತೋಲ್ ಹಳ್ಳಿಗೆ ಹೋಗ್ಬೇಕಾಯ್ತದ ಅದು ಬೇರೆ ನಮ್ದು ಹಳೆ ಭೂತ ಕೋರಾ ಹಳ್ಳಗೆ ಹೋಗ್ಬೇಕಾಯ್ತದ ಇಲ್ಲಿಂದ ಹಳ್ಳಿಗೆ ಹೋದ್ರೂ ಭೀ ತೊಡೆ ತಡ ಆದ್ರು ಭಿ ಮುಂಜಾನೆ ಜಲ್ದಿ ಬಂದರೂ ಅಂದ್ರೆ ಕರೆಕ್ಟ್ ಟೈಮಿಗೆ ಹೋಗ್ತೇವೆ